ಹೌದು ನಾನು ತುಂಬ ಜನ ಸ್ನೇಹಿತೆಯರಿಗೆ ನನ್ನ ಕೈಯಿಂದ ತಯಾರಿಸಿದ ಪತ್ರವನ್ನು ಉಡುಗೊರೆಯಾಗಿ ನೀಡಿದ್ದೇನೆ ಅದು ಅವರನ್ನು ನೋಡಿ ಅವರ ಭಾವನೆಗಳನ್ನು ಒಳಗೊಂಡ ಚಿತ್ರ ಅವರಿಗೆ ಇಷ್ಟವಾದ ಬಣ್ಣ ಅದನ್ನು ಸೇರಿಸಿ ಅದರಲ್ಲಿ ತುಂಬಿಸಿ ಅವರ ಹುಟ್ಟುಹಬ್ಬದ ದಿನದಂದು ಅದೊಂದು ಅದ್ಭುತವಾದ ದಿನ ಅವರು ಖುಷಿಯಿಂದ ಇರುವ ದಿನ ಅದಕ್ಕಾಗಿ ಅವರಿಗೆ ಅವರು ಹುಟ್ಟಿದ ದಿನದಂದು ನಾನು ಅವು ಕೈಯಿಂದ ತಯಾರಿಸಿದ ಪತ್ರಗಳನ್ನು ನೀಡುತ್ತಿದ್ದೆ ಕೈಯಿಂದ ತಯಾರಿಸಿದ ವಸ್ತುಗಳಿಗೆ ಹೆಚ್ಚಿನ ಭಾವನಾತ್ಮಕ ಮೌಲ್ಯ ಇದೆ ಏಕೆಂದರೆ ಅದು ಮನದಾಳದ ಮಾತನ್ನು ಚಿತ್ರೀಕರಿಸಿ ಒಂದು ಇನ್ನೊಂದು ಮನಸ್ಸಿಗೆ ನಾಟುವಂತೆ ಮಾಡುವುದು ಸುಲಭವಲ್ಲ ಅದನ್ನು ಚಿತ್ರಕಲೆ ಅಥವಾ ಪತ್ರ ತಿಳಿಸುತ್ತದೆ ಇದನ್ನು ನಾನು ನನ್ನ ಸ್ನೇಹಿತೆಯಿಗೆ ಕೊಟ್ಟಿದ್ದೆ ಎಂದು ಹೇಳಿಕೊಳ್ಳಲು ಖುಷಿ ಸಂದರ್ಭ ಇದಾಗಿದೆ